ನಮ್ಮ ಊರಿನ ವಾತಾವರಣ ತುಂಬ ಇಂಪಾಗಿರುತ್ತದೆ ಹಾಗೆಯೇ ನಮ್ಮ ಊರಿನ ಒಂದು ವಾತಾವರಣದಲ್ಲಿ ನಂದಿ ಬೆಟ್ಟ ಇದೆ ಮತ್ತು ನಂದಿಯ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಅಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಯಾವಾಗ್ಲೂ ದೇವ್ಸ್ಥಾನಕ್ಕೆ ಹೋಗ್ತೀವಿ ದೇವರ ದರ್ಶನ ಮಾಡ್ತೀವಿ ತುಂಬ ಸಂತೋಷ ಆಗುತ್ತೆ ಹಾಗೇ ನಂದಿ ಬೆಟ್ಟಕ್ಕೂ ಹೋಗ್ತೀವಿ ಬೆಟ್ಟದಲ್ಲಿ ತುಂಬ ಅಲ್ಲೂ ನೋಡೋ ಅಂತಹ ಪರಿಸರವಂತು ಸವಿಯೋಂತಹ ತುಂಬ ಒಂದು ಜಾಗಗಳಿವೆ ಹಾಗೆಯೇ ಪಂಚಗಿರಿಗಳಿವೆ ನಮ್ಮ ಊರಿನ ಸುತ್ತ ಪಂಚಗಿರಿಗಳಿವೆ ಆ ಎಲ್ಲ ಪಂಚಗಿರಿಗಳಿಂದ ಹಾಗೂ ಮಳೆ ಆಗಿರಬಹುದು ನಮ್ಮ ಒಂದು ಚಿಕ್ಕಬಳ್ಳಾಪುರದ ಒಂದು ವಾತಾವರಣ ತುಂಬ ಅತ್ಯುತ್ತಮವಾಗಿರುತ್ತದೆ ಅದನ್ನು ಮಿಸ್ ಮಾಡ್ಕೊಳ್ಳೋದು ಯಾರೂ ಇಷ್ಟಪಡೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಬೇರೆ ಎಲ್ಲಾದರೂ ಹೋಗಲಿ ಬೇರೆ ಊರಿಗೆ ಹೋಗಲಿ ಫಸ್ಟು ನಮ್ಮೂರಿಗೆ ಬರಬೇಕು ನಮ್ಮ ಒಂದು ವಾತಾವರಣದಲ್ಲೇ ಇದ್ದರೆ ನಮಗೆ ತುಂಬ ಇಷ್ಟ ಆಗುತ್ತೆ ನಾವು ಯಾವಾಗ್ಲೂ ಇಲ್ಲಿರೋದಕ್ಕೆ ಇಷ್ಟಪಡ್ತೇವೆ